ಬಂಗಾರ ದುಖಾನ್ದಾರ ರೀ ನನ್ನ ಕೂಸಿಗೆ ಬಿ ಗೋಲ್ಡ್ ಚೈನ್ ಬೇಕಾಗಿತ್ತು ರೀ ಗೋಲ್ಡ್ ನೆಕ್ವೇರ್ ರೀ

ಕೂಸಿನ ಸಲಾಕೆ ರೀ ಅದು ಒಂದೇ ಬೇಕು ರೀ ತೊಟ್ಟಿಲು ಅದ ರೀ ಗೋಲ್ಡ್ ಮತ್ತು ಸಣ್ ಗೋಲ್ಡ್ ಚೈನ್ ರೀ ಹಾಂ ರೀ ನಾಳೆಗೆ ಅದ ರೀ ಎಂತೆಂಥದ್ ರೀ ಲೇಟೆಸ್ಟ್ ಮಾಡೆಲ್ ಇದ್ರ ತೋರ್ಸಿ ಹೇಳ್ರಿ ತೋರ್ಸ್ ಇದು ಬ್ಯಾಡ್ರಿ ಸರ್ ಇದು ಬ್ಯಾಡ್ರಿ ಚಂದ್ ಇಲ್ರಿ

ಆ ಬರಿಕನ್ ಚೈನ್ ತೋರ್ಸಿ ರೀ ಅದು ಯಾಕೋ ತೋಲೆ ಅದು ಯಾಕೋ ತೋಲೆ ಬರಿಕ ಅದ ರೀ ಇಲ್ಲ ರೀ ಬರಿಕೆ ಅಂದ್ರೆ ತೋಡೆ ದಪ್ಪ ಬಂದವ ನೋಡ್ರಿ ಹಂಗೆ ರೀ ಅದಕ್ಕೆ ಪೆಂಡಲ್ ಇಲ್ಲ ರೀ ಪೆಂಡಲ್ ಇಲ್ಲ ರೀ ಹಾಂಗೆ ರೀ ಯಾಕೆ ಖಾಲಿ ಮಾಡದ ಚೈನ ರೀ ಹಂಗೆ ರೀ ಬಂಗಾರ ಹ್ಯಾಂಗೆ ಕುಡ್ಲತಿರಿ ಹಂಗೆ ರೀ ಅವ್ವವ್ವ ತೋಲ್ ಐತಿ ರೀ ಪೂರ ನಮ್ಮ ಅರ್ಧ ಸ್ಯಾಲ್ರಿನ ಕೊಡ್ಬೇಕು ಆತದ ರೀ ಒಮ್ಮೆ ಅಷ್ಟು ರೀ ತೋಡೆ ಕಮ್ ಯಾವಾಗಲೂ ನಿಂಬಲೆ ತಗೊತೀವಲ್ಲ ಆರು ಆರು ತಿಂಗ್ಳಿಗೆ ನಿಮ್ಮಲ್ಲೆ ಬರ್ತೇವೆ ತೋಡೆ ಕಮ್ ಮಾಡ್ರಿ ನಾವು ಯಾವಾಗ್ಲು ನಿಮ್ಮಲ್ಲೆ ಬರ್ತೀವಿ ರೀ ಬೇರೆರ್ ಬಲ್ ಹೋಗಲ್ಲ ಏನಿಲ್ಲ ನೋಡ್ರಿ ತೋಡೆ ಕಮ್ ಮಾಡ್ರಿ ಆಯಿತು ರೀ ಕಮ್ಮಿ ಆಕಗಲ್ವ ರೀ ಆಯಿತು ರೀ ಮಾಡ್ರಿ ಈಗ ದೀಪಾಲಿ ಬಂದದಲ್ಲ ರೀ ಆಫರ್ ಅದ ರೀ ಕುಡ್ರಿ ಕಮ್ ಮಾಡ್ರಿ ಯಾವತ್ತು ಕೊಡ್ತೀರ ರೀ ಫಿಫ್ಟಿ ಪರ್ಸಂಟ್ ಅದ ಅಂತಲ್ಲ ರೀ ಹಂಗೆ ರೀ ಆಯ್ತು ರೀ ಯಾವತ್ತು ಕೊಡ್ತಿರ ರೀ ನೀವೇ ಮಾಡ್ಕೊಡ್ರಿ ನಾಳೆಗೆ ರೀ ಯಾ ಹತ್ರ ತನಕ ಬರ್ತೀವಿ ನೋಡ್ರಿ ಬಂದು ಮಾಡ್ರಿ